ಇವಾಗಿನ ಯುವಕರು ಎಲ್ಲ ಜಾಸ್ತಿ ಸೆಲಬ್ರಿಟಿಗಳ್ನ ನೋಡಿ ಬಟ್ಟೆ ಹಾಕಲು ಇಷ್ಟಪಡ್ತಾರೆ ಯಾಕೆ ಎಂದರೆ ಅದು ಫಿಲಂಗಳಲ್ಲಿ ಅವರ ನೆಚ್ಚಿನ ಈರೋಗಳು ಹಾಕೊಂಡ್ಬಂದಾಗ ಯುವಕರು ತುಂಬ ಇಷ್ಟಪಡ್ತಾರೆ ಇವಾಗ ಬಾಲಿವುಡ್ಡಿಂದ ಹಿಡದಿ ಟಾಲಿವುಡ್ಡಿಂದ ಹಿಡದಿ ಎಲ್ಲರೂ ಅವ್ರ ಇರೋ ನೆಚ್ಚಿನ ಈರೋಗಳು ಹಾಕಿರೋ ಬಟ್ಟೆಗಳ್ನ ಜಾಸ್ತಿ ಹಾಕೋಳದ್ ಇಷ್ಟಪಡ್ತಾರೆ ಉದಾಹರಣೆ ಇವಾಗ ಶಾರುಖ್ ಖಾನು ಮತ್ತು ಅಲ್ಲು ಅರ್ಜುನು ಇಂತೋರು ಹಾಕೊಳೊ ಬಟ್ಟೆಗಳು ನಾವು ಜಾಸ್ತಿ ಮಾರ್ಕೆಟಲ್ಲಿ ಸಿಗುತ್ತೆ ಅಂಗ್ಡಿಗಳಲ್ಲಿ ಸಿಗುತ್ತೆ ಮತ್ತು ಯುವಕರು ಕಾಲೇಜ್ಗೆ ಶಾಲೆಗೆ ಇಂಥವು ಎಲ್ಲ ಕಡೆ ಫಂಕ್ಷನ್ಗಳ್ಗೆ ಎಲ್ಲ ಹಾಕೊಂಡ್ ಓಡಾಡ್ತಿರ್ತಾರೆ ಈ ರೀತಿ ಟ್ರೆಂಡನ್ನು ಬಟ್ಟೆ ಟ್ರೆಂಡನ್ನೇ ಚೇಂಜ್ ಮಾಡಿದೆ ಮತ್ತು ಅದು ತುಂಬ ಸ್ಟೈಲ್ ಆಗಿರುತ್ತೆ ಅಂತ ಸಿನ್ಮಾದಲ್ಲಿ ಯೂಸ್ ಮಾಡ್ತಾರೆ ಅದೇ ರೀತಿ ಸ್ಟೈಲ್ ಆಗಿ ಕಾಣಿಸಲು ಯುವಕ್ರು ಮತ್ತು ಮಕ್ಳುಗಳು ಪ್ರತಿಯೊಬ್ಬರೂ ಆ ಥರ ಬಟ್ಟೆಯನ್ನು ಇಷ್ಟಪಡ್ತಾರೆ ಈ ರೀತಿ ಸಿನ್ಮಾಗಳು ಬಟ್ಟೆಯ ಬಟ್ಟೆಗಳನ್ನು ಹಾಕ್ಕೊಳೊ ರೀತಿನೇ ಚೇಂಜ್ ಮಾಡಿದೆ ಮತ್ತೆ ನಾನು ಕೂಡ ನನ್ನ ನನಗೆ ಅಲ್ಲು ಅರ್ಜುನ್ ಅಂದರೆ ಇಷ್ಟ ಅವರು ರೇಸ್ ಗುರಮ್ ಮೂವಿಲಿ ಹಾಕಿರೋ ಬಟ್ಟೆಗಳನ್ನ ನಾನು ಕೂಡ ಖರೀದಿಸಿ ಕಾಲೇಜ್ಗೆಲ್ಲ ಹಾಕೊಂಡ್ ಹೋಗಿದ್ದೀನಿ ಅದು ತುಂಬ ಸ್ಟೈಲಿಶ್ ಆಗಿದ್ದರಿಂದ ನಾನು ತುಂಬ ಇಷ್ಟಪಟ್ಟು ಅದನ್ನು ಧರಿಸ್ತೀನಿ